ನಾನು ಒಬ್ಬಳು ಸಸ್ಯಾಹಾರಿ ನನಗೆ ಸಸ್ಯಾಹಾರದಲ್ಲಿ ಮಾಡೋ ಎಲ್ಲ ಅಡಿಗೆಯೂ ತುಂಬ ಇಷ್ಟ ಆಗತ್ತೆ ನಾನು ಯಾವುದೇ ಆಹಾರಾನೂ ಆರಿಸೋದಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ಅದರಲ್ಲಿ ಎಲ್ಲದರಲ್ಲೂ ಅದರದ್ದೇ ಆಗಿರೋ ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ಇರುತ್ತೆ ಹಾಗಾಗಿ ನಾನು ಯಾವುದೇ ಆಹಾರಾನೇ ಆಗಲಿ ಆರಿಸೋದಕ್ಕೆ ಹೋಗೋದಿಲ್ಲ ನನಗೆ ತುಂಬ ಇಷ್ಟ ಆಗಿರೋದು ಅಂತಂದರೆ ಮಂಚೂರಿ ಐಟಮ್ಸು ನಾನದರಲ್ಲಿ ಎಲ್ಲ ಥರ ಮಂಚೂರಿಯನ್ನೂ ನಾನು ಟೇಸ್ಟ್ ಮಾಡ್ತೀನಿ ಎಲ್ಲದರಲ್ಲೂ ತುಂಬ ಇಷ್ಟ ಆಗೋದು ಅಂತಂದರೆ ಅದು ಪನ್ನೀರ್ ಮಂಚೂರಿ ಅದನ್ನು ನಾನು ಫ್ರೀ ಇದ್ದಾಗ ಮನೆಯಲ್ಲೂ ಮಾಡಿಕೊಂಡು ತಿಂತೀನಿ ಆದರೆ ಜಾಸ್ತಿ ಹೊರಗೇ ತಿಂತಾ ಇರ್ತೀನಿ ನನಗೆ ನಾರ್ತ್ ಇಂಡಿಯನ್ ಇರ್ಬೋದು ಸೌತ್ ಇಂಡಿಯನ್ ಇರ್ಬೋದು ಚೈನೀಸ್ ಇರ್ಬೋದು ಎಲ್ಲ ಥರ ಅಡಿಗೆಗಳು ನನಗೆ ತುಂಬ ಇಷ್ಟ ಆಗತ್ತೆ ನಾನೆಲ್ಲೇ ಹೋದರೂ ಎಲ್ಲ ಥರ ಅಡಿಗೆಯೂ ನಾನು ಟ್ರೈ ಮಾಡ್ತಾ ಇರ್ತೀನಿ ನಾನು ಇಡ್ಲಿ ಇರ್ಬೋದು ದೋಸೆ ಇರ್ಬೋದು ಚಪಾತಿ ಪೂರಿ ಎಲ್ಲಾನು ನಾನು ಇಷ್ಟ ಪಟ್ಟೇ ತಿಂತೀನಿ ನನಗೆ ರೈಸ್ ಐಟಮ್ಸಲ್ಲಿ ತುಂಬ ಇಷ್ಟ ಆಗೋದು ಅಂತ ಅಂದರೆ ಪಲಾವು ಚಿತ್ರಾನ್ನ ರೈಸ್ ಭಾತು ತುಂಬ ಇಷ್ಟ ಆಗತ್ತೆ ಟೊಮೆಟೋ ಭಾತ್ ಎಲ್ಲ ನಾನು ಮನೆಯಲ್ಲಿ ಮಾಡಿಕೊಂಡು ತಿಂತೀನಿ ಹಾಗೆ ಹೊರಗೂ ತಿಂತಾ ಇರ್ತೀನಿ